ನಾನು ಸಿಗ್ಗಾ ತಾಲೂಕು ಕ್ಯಾಲ್ಕೊಂಡ ಗ್ರಾಮ್ದವಳು ಅಲ್ಲಿ ನಾನು ಒಂದನೇ ಕ್ಲಾಸ್ನಿಂದ ಹಿಡಿದು ಸೆವೆಂತ್ ಮಟ್ಟ ನಾನು ಅಲ್ಲಿ ಪ್ರೈಮೆರಿ ಸ್ಕೂಲಲ್ಲೆ ಕಲ್ತಿದ್ದೆ ಅಲ್ಲಿ ನಾವೆಲ್ಲ ಫ್ರೆಂಡ್ಸೆಲ್ಲಾ ಸೇರಿ ಅಲ್ಲೇ ಆಟ ಆಡೋದು ಆತು ಮಾಡೊದು ಆತು ಮತ್ತು ಎಲ್ಲರು ಏಳನೇಯ ಏಳನೇಯತಕ್ಕೊಂದು ಪ್ರವಾಸಕ್ಕೆ ಹೋಗೋಣ ಹಂಗೆ ಹಿಂಗೆ ಅಂತ ಅಂದಾಗ ನಮ್ಮ ಮನ್ಯಾಗ ಏನಂದರೆ ಸಣ್ಣವರಿದ್ದಾಗ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿ ಏನ್ರ ಮ್ಯಾಚರ್ಡರ್ ಅಲ್ಲೇ ಇಟ್ಕೋತಾರ ಅಂತ ಅನ್ನೋ ಒಂದು ಸುದ್ದಿ ಕೇಳಿ ನಮ್ಮ ತಾಯಿಯವರು ಬ್ಯಾಡವ್ವ ನೀ ಹೋಗುದಲ್ಲಿ ಅಲ್ಲಿ ಯಾಕೆ ಹೋಕಿದ್ದಿ ನಾವು ಕೋಸಂಗಲ ಮತ್ತು ನಮ್ಮ ಮಗ್ಳು ಏನ್ರೇ ಏ ಹೆಚ್ಚು ಕಡಿಮೆ ಮೇಚರ್ಡ್ ಗೀಚರ್ಡ್ ಆದರೆ ಅಲ್ಲಿ ಧರ್ಮಸ್ಥಳ ಇಟ್ಕೊಂತಾರ ಅಂತ ಹೊಯ್ ಕಳ್ಸುದಿಲ್ಲ ಅನ್ನೋ ಒಂದು ಮಾತು ಅನ್ನುವಂಥ ಒಂದು ಶಬ್ದಗಳು ಬರ್ತಿದ್ವಲ್ಲಿ ಹಳ್ಳಿ ಒಳಗೆ ಅವ್ರ ಏನು ಮಾಡ್ಬಿಟ್ಟರೂ ಬ್ಯಾಡ ನಾ ಕಳ್ಸಲ್ಲ ನಿಂತಾಗಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರು ಆರನತ್ತ ಏಳನತ್ತಾ ನಮ್ಮ ಗೆಳ್ತಿಯರು ಎಲ್ಲಾರು ಬಂದು ಇಲ್ಲ ಅನ್ನಪೂರ್ಣ ಬಂದ್ರ ನಾವು ಎಲ್ಲಾರು ಹೋಕೀವಿ ಇಲ್ಲಾಂದ್ರ ಹೋಗುದಿಲ್ಲ ಅವತ್ತು ಟೂರ್ ಕ್ಯಾನ್ಸಲ್ ಮಾಡ್ತೀವಿ ಅಂತನ್ನಾಗ ಅನ್ನಕಾತ್ರು ಅವರೆಲ್ಲ ನಾವು ಎಲ್ಲಾರು ಕೂಡಿ ಒಂದು ಬಸ್ ಮಾಡ್ಕೊಂಡು ನಾವು ಒಂದು ಪ್ರಯಾಣ ಸಲ್ಲಿಸಿದ್ವಿ ಎಲ್ಲಾರು ಪಸ್ಟುಗೆ ನಾವು ಕುರುಬೂರು ಅಂತೇಳಿ ಪಸ್ಟ್ ನಮ್ಗೆ ಪಸ್ಟ್ ನನ್ನ ಬಸ್ ಹತ್ತಿಸಿ ಅನ್ನಪೂರ್ಣನ ಹತ್ಲಿ ಪಸ್ಟ್ ಗಾಡಿ ಪೂಜೆ ಮಾಡಿ ಅನ್ನಪೂರ್ಣನಾಗ ಪಸ್ಟ್ ಬಲ್ಗಾಲಿಟ್ಟು ಗಾಡಿ ಹತ್ಲಿ ಅಂತೇಳಿ ಅವರೆಲ್ಲ ನನ್ಗ ಸಾರ್ ಅತು ಎಲ್ಲ ನಮ್ಮ ಟೀಚರ್ಸು ಮೇಡಮರು ನನ್ಗ ಭಾಳ ಪ್ರೀತಿ ಮಾಡ್ತಿದ್ದರು ಮಾಡಿ ಪಸ್ಟ್ ಅನ್ನಪೂರ್ಣ ಹತ್ಲಿ ಗಾಡಿ ಅಂತ ನನ್ನ ಫಸ್ಟ್ ಹತ್ತಿಸಿ ಕುಂದುರಿಸಿ ಅವಗ ನಾನು ಭಾಳ ಖುಷಿ ಆಗ್ತಿತ್ತು ಎಲ್ಲಾರು ಅನ್ನಪೂರ್ಣ ನೋಡು ಹಂಗ ಎಲ್ಲಾ ಅವ್ನ ಒಂಥರ ನಮ್ದು ಏನೋ ಒಟ್ಟು ಗೊತ್ತಿಲ್ಲ ಅವ್ರು ಸರ್ ತೋಸೀ ಮೇಡಮ್ ಆತು ಪ್ರೆಂಡ್ಸು ಹಂಗೆ ನನಗೆ ಎಲ್ಲ ನನ್ನ ಗೆಳತಿಯರು ಅಂತು ಭಾಳ ಜೀವ ನನ್ನ ಮ್ಯಾಗ ಅನ್ನಪೂರ್ಣ ಅಂದ್ರ ಅನ್ನಪೂರ್ಣ ಅನ್ನಪೂರ್ಣ ಇದ್ರ ಖುಷಿ ಅ ಇದ್ದರೆ ಇದು ಅಂತೇಳಿ ಎಲ್ಲ ಜಿಗಿದಾಡ್ಕೊಳ್ತಾ ನಾವು ಕುಣುಕೊಳ್ತಾ ಹಾಡು ಹೇಳ್ಕೊಳ್ತಾ ನಾ ಹಾಡಾಂತು ಭಾಳ್ ಹೇಳ್ತೀನ್ರಿ ಆ ಹಾಡು ದೇವ್ರ ಹಾಡು ಎಲ್ಲ ಥರ ಹಾಡು ಕುಣಿಯುವುದು ಕುಪ್ಪಳ್ಸೂದು ಎಲ್ಲಾರ ನಾ ಇದ್ರಾ ಚಂದಾ ಅಂತೆ ಅವ್ರ ಅನ್ ಅಂತಿರ್ತಾರ ಒಟ್ಟಾ ನಂಗೆ ಅದೇನು ಗೊತ್ತಿಲ್ಲ ಒಟ್ಟು ನಮ್ ಫ್ರೆಂಡ್ಸೆಲ್ಲ ಅನ್ನಪೂರ್ಣ ಇದ್ರ ಗದ್ದಲ ಅನ್ನಪೂರ್ಣ ಇದ್ದರೆ ಎಲ್ಲಾ ಅಂತೇಳಿ ಹಿಂಗೆ ಅಂತಿರ್ತಾರೆ ಎಲ್ಲಾರ ಈಗ ಆತು ಈಗೂನು ಮದ್ಲ ಹೆಂಗ್ ನಾನು ಸನ್ಯಕಿರ್ದಗ ಹೇಗ ಸಣ್ಣ ಹುಡ್ಗಿಗತ್ತೆ ಇದ್ದೆ ಅದೇ ರೀತಿ ನಾ ಎಲ್ಲಿ ಈಗಾದರೂ ಮದ್ವಿ ಮಾಡಿ ಒಂದು ಮಗನ ಹಡ್ದೆನಂದರು ಅದೇ ನನ್ನಲ್ಲಿ ಅದೇ ಬಾಲ್ಯದ ಬುದ್ಧಿ ಐತೆ ಇನ್ನು ಎಲ್ಲಾರಷ್ಟ್ ಈಗಾದ್ರು ಎಲ್ಲರ್ನು ಹಂಗ ಹಚ್ಕೊಂಡೆನಿ ಎಲ್ಲಾರ್ ಅದೇ ರೀತಿಯಾಗ್ ನನ್ ಕುಟ್ರೆ ಇದು ಮಾಡ್ತಾರೆ ನಾ ಇದ್ರ ಒಂಥರ ಕಾಮಿಡಿ ಹಂಗೆ ಹಿಂಗಂತ ಎಲ್ಲಾರು ಅಂತಿರ್ತಾರೆ ರೀ ಆ ರೀತಿಯಾಗಿ ನಾನು ಬೆಳ್ಕೊಂಡು ಬಂದೀನಿ ಮತ್ತು ನಮ್ಗೆ ಈ ಥರ ಪ್ರಯಾಣ ಧರ್ಮಸ್ಥಳ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಆಮೇಲೆ ಆ ಕಡೆಯೆಲ್ಲಾ ಹೊರನಾಡು ಶೃಂಗೇರಿ ಆಮೇಲೆ ಈ ಕಡೆ ಯಾವು ಕೊಲ್ಲ ಕೊಲ್ಲೂರು ಆವ ರೀತಿ ಎಲ್ಲ ನಾವು ಪ್ರಯಾಣ ಮಾಡಿದಿ ಭಾಳ ಚೆನ್ನಾಗಿ ನಾವಂತೂ ಅಷ್ಟೆ ಇಷ್ಟಲ್ಲ ಎಲ್ಲಾರ ಒಂದಂದ ಕತಿ ಹೇಳ್ತಾ ಒಬ್ರ ಕತೆ ಹೇಳವರು ಒಬ್ರು ಹಾಡು ಹೇಳವ್ರು ಒಬ್ಬರು ಕುಣಿಯರು ಒಬ್ರ ಇದು ಮಾಡ್ರ ಅವಾಗಂತು ಈಗಿನ್ನ ಇದು ಇದ್ದಿದ್ದಿಲ್ಲ ಹಾಗೆ ಸುಮ್ನ ಹಳ್ಳಿ ಒಳಗೆ ಯಾವ ರೀತಿ ಆಟ ಆಡ್ತಿದ್ವಿ ಆ ರೀತಿಯ ಆಡೋದು ಹಾಡಿ ಮಂಡಿ ಕಟ್ಟೋದು ಆಮೇಲೆ ಅಲ್ಲೇ ಗಾಡಿ ನಿಂತಲ್ಲೆ ಊಟ ಮಾಡುದು ಪ ಆಮೇಲೆ ಒಂದು ಸೊಲ್ಪ ರೆಷ್ಟ್ ಇದ್ದಾಗ ಆನಿಕಲ್ಲು ಕಲ್ಲು ತಗೊಂಡು ಕಲ್ಲು ಹಿಂಗ ಆಟ ಆಡೋದು ಕು ಕಲ್ಲು ತೂರಾಟ ಆಡೋದು ಖೋ ಖೋ ಆಡೋದು ನಾವು ಬಾಲ್ಯದಾಗ ನಾವು ಭಾಳ ಎಲ್ಲ ನಮ್ಮ ಗೆಳ್ತಿಯರು ಕಬಡ್ಡಿ ಆಡ್ತಿದ್ವಿ ಖೋ ಖೋ ಆಡ್ತಿದ್ವಿ ನಾವೇನ್ ಅಷ್ಟೆ ಇಷ್ಟೆ ಅಂತೇನಿಲ್ಲ ನಾವು ಎಲ್ಲರೂ ನಿಜ್ವಾಗ್ ಡ್ಯಾನ್ಸ್ ಮಾಡೋಕೆ ಒಬ್ರು ಗಂಡ ಮಕ್ಳು ಒಬ್ರ ಹೆಣ್ಣು ಮಕ್ಳು ಆಗಿ ಆ ಥರ ನಾಟಕ ಮಾಡ್ತಿದ್ವಿ ನಾಟಕ ಮಾಡುವಾಗ ನಾನು ಗಂಡ ಗಂಡು ಹುಡ್ಗಿ ಹುಡುಗಿ ಹೋಗಿ ಗಂಡ ಹುಡ್ ಗಂಡ ಹುಡುಗ ಆಗಿ ನಾವು ಭಾಳ ಚೆನ್ನಾಗಿ ವಾ ಬಾಲ್ಯದಲ್ಲಿದ್ದಾಗ ನಾನಂತು ಭಾಳಾ ಗಂಡು ಮಗ ಆಗೋದು ಮೀಶಿ ಬರ್ಕೊಳ್ಳೋದು ಈ ಥರ ಭಾಳ ಆಟ ಆಡ್ಕೊಳ್ತಾ ನಾನು ಭಾಳಾ ಎಲ್ಲಾ ನಮ್ಮ ಗೆಳ್ತ್ಯರು ನೀನು ಗಂಡಾಗಲಿ ನೀ ಅಂತಿದ್ರ ನಾ ಗಂಡು ಆಕಿದ್ದೆ ಅವ್ರ ಹೆಣ್ಣು ಆಕಿಯಿದ್ರು ಹಾಡು ಹೇಳ್ತಿದ್ವಿ ಅದು ಎಲ್ಲಾ ಎಲ್ಲಿ ಜೋಗಪ್ಪ ನಿನ್ನ ಅರಮನೆ ಅದ್ನ ಅಂಥವಲ್ಲ ಹೇಳ್ಕೊಳ್ತಾ ಡ್ಯಾನ್ಸ್ ಮಾಡ್ಕೋತ ಆಮೇಲೆ ಈ ಮತ್ ಮಾಡ್ಕೊಂಡು ಇರ್ತಿದಿವಿ ನಾವು ಮತ್ತೆ ಆಮೇಲೆ ಅವ್ರ್ನ ಕತೆ ಹೇಳೂ ಮುಂದ ನಾನು ನಡ್ ನಡ್ವಾದ್ಯಂತ ಏ ಹಂಗೆ ಅಲ್ಲ ರೀ ಹಿಂಗೆ ಅಲ್ಲ ರೀ ಅಂತೇಳಿ ಕತೆ ಹೇಳ್ವಾಗ ಸೊಪ್ಪ ಅಡ್ಡಾ ನಿಂದ್ರದ್ಕ ಏ ಅನ್ನಪೂರ್ಣ ಸುಮ್ನಿರು ನೀನು ನಾ ಎಲ್ಲ ಹೇಳಾತಿನಿ ಅಂತಿದ್ರ ಆ ರೀತಿ ಕಾಡ್ಸೋದು ಮಾಡೋದು ಆಮೇಲೆ ಭಾಳ ಇದು ಮಾಡ್ತಿದ್ವುರೀ ಆಟ ಈಟ ಏನು ಅಲ್ಲ ನಮ್ಮ ಫ್ರೆಂಡ್ಸ್ ಅಂತೂ ಗೀತಾ ಆತು ಆಮೇಲೆ ಬೇಬಿ ಆತು ಇವರೆಲ್ಲ ಜಯಶ್ರೀ ರತ್ನ ಆಮೇಲೆ ಲಲಿತ ಇವ್ರೇನು ಎಲ್ಲಾರು ಒಟ್ಟು ನನ್ನ ಬಿಟ್ಟು ಎಲ್ಲಿ ಮುಂದೆ ಹೋಗ್ತಾನೇ ಇರಲಿಲ್ಲ ಇವರು ಒಂದು ಮಗ್ಗಿ ಹೇಳು ಅಂದ್ರ ಎರಡು ಒಂದು ಎರಡು ಎರಡೆರಡು ನಾಲ್ಕು ಅಂದಾ ಒಂದಿಟ್ಟು ಏ ನೋಡಾಕೆ ಮಿಸ್ಟಿಕ್ ಮಾಡಿದ್ಲು ಮಿಸ್ಟಿಕ್ ಮಾಡ್ದ ಅಂದಾಗ ಸರ್ ನೋಡಲ್ಲಿ ಅನ್ನಪೂರ್ಣ ನೋಡು ಅಂತಿದ್ರು ಹಂಗೆಲ್ಲ ಒಂಥರ ಏನಂದ ಸರು ಹಂಗೆ ಇದ್ದರು ನಮ್ಮ ಕಾಲೇಜಾಗ ಎಲ್ಲಾರು ಹಂಗೆ ಇದ್ರು ಎಲ್ಲಾವ ಐದು ಬಳ ಸಮ ಇರಂಗಿಲ್ಲ ಅಲ್ಲಾ ರೀ ಸಣ್ಣವ್ರಿದ್ದಾಗ ಒಮ್ಮೆ ಹಿಂಗ ಒಮ್ಮೆ ಹಂಗೆ ಕಾಡ್ಸುದು ಮಾಡೋದು ಇರುದ ಒಬ್ರು ಓದ್ತಿದ್ದರು ಒಬ್ರು ಓದ್ತಿದ್ದಿಲ್ಲ ಒಬ್ರು ಹಾಡ್ನ್ಯಾಗ ಮುಂದಿರ್ತ ಒಬ್ರು ಖೋಖೋದಾಗ ಮುಂದಿರ್ತಿದ್ದರು ಒಬ್ರು ಗಣಿತಾಗ ಮುಂದಿರ್ತಿದ್ದರು ಒಬ್ರ ಸಮಾಜ ಇದ್ರೊಳಗ ಮುಂದಿರ್ತಿದ್ದರು ಎಲ್ಲಾದ್ರಾಗ್ ಓದ್ತಾ ಮಾಡ್ತಾ ಹೋಗ್ತಾ ಇದ್ರು ಕನ್ನಡದಾಗ ಇಂಗ್ಲೀಷ್ನ್ಯಾಗ ಕನ್ನಡ ಮೀಡಿಯಮ್ ಕಲ್ತವ್ರು ನಾವೆಲ್ಲ ಮತ್ತು ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಅಂತು ಬರ್ತಿತ್ತು ಅವಾಗ ಇಂಗ್ಲೀಷ್ನಾಗ ಇದು ಮಾಡೋದು ಹೇಳೋದು ಎಲ್ಲಾ ಭಾಳ ಚಂದಾ ನಾವೆಲ್ಲ ಭಾಳ ಚಂದ ಆಟ ಆಡೋದು ಮಾಡೋದು ಹೋಲಿ ಒಳಗ ಎಲ್ಲಾರು ನೋಡಲ್ಲಿ ಅನ್ನಪೂರ್ಣ ನೋಡು ಎಷ್ಟು ಮನ್ಯಾಗೆ ಮನ್ಯಾಗ ಕೆಲಸ ಮಾಡ್ಕೊಳ್ತಾನ ಶಾಲಿಗ ಹೋಕೈತಿ ಹುಡುಗಿ ಅವ್ರು ಹೋದ ತಕ್ಷಣ ಅರ್ವಿ ಒಗಿತಾಳ ಪಾಡ್ಯ ತಿಕ್ತಾಳಾ ರೊಟ್ಟಿ ಮಾ ಅವಾಗ ನಾ ಅವಾಗ ನಾ ತಿಂದಂದ ರೊಟ್ಟಿ ಬಿಡಾಕತ್ತೀವಿ ರೊಟ್ಟಿ ಮಾಡ್ಕೊಳ್ತಾ ನಾನು ರೊಟ್ಟಿ ಮಾಡಿ ನಮ್ಮವ್ವ ಅದು ಬಿಟ್ಟು ಹೊಲಕ್ಕೆ ಹೋಕ್ಕಿದ್ರ್ ನಾವು ರೊಟ್ಟಿ ಮಾಡಿ ಶಾಲಿಗೇ ಹೋಕಿದ್ವಿ ಆಮೇಲೆ ಏನು ಒಟ್ಟು ಒಂಥರಾ ಏನಂದರೆ ನಮ್ಮ ಅವ್ವಾರು ಅಂತು ಮೂರು ಮಂದಿ ನಾವು ಹೆಣ್ಣು ಮಕ್ಳು ಒಬ್ಬುನು ನಮ್ಮ ಅಣ್ಣ ಎಲ್ಲಾರ್ಗು ಪಾಪ ತೆಲಿಬಾಚಿ ನಮಗೆಲ್ಲಾನು ಜಳಕ ಮಾಡಿಸಿ ಅಡಿಗೆ ಮಾಡಿಟ್ಟು ಹೋಕಿದ್ರ್ ನಮ್ಮ ಅವ್ವ ತ್ರಾಸ ಆಕತ್ತಲ್ಲಾ ಹೊಲಕ್ಕೆ ಹೋಗಿ ಬರ್ತಾರೆ ಅಂತೇಳಿ ನಾವು ಉಳ್ದಿದೆಲ್ಲಾ ಕೆಲಸ ಮಾಡ್ತಿದ್ದೀವಿ ಮನ್ಯಾಗ ಮಾಡ್ಕೊಂಡು ಶಾಲಿ ಕಲ್ತಿವಿ ರಿ ನಾವು ಪಿ ಯು ಸಿ ಸೆಕೆಂಡ್ ಇಯರ್ ಮಟ್ಟ ಓದಿ ಮತ್ತೆ ಎನ್ ಟಿ ಸಿ ಮುಗ್ಶೇನು ರೀ ಆಮೇಲೆ ಮತ್ತು ಈಗ ಈಗ ಸದ್ಯ ನಾ ಎಲ್ ಐ ಸಿ ಏಜೆಂಟ್ ಆಗಿ ವರ್ಕ್ ಮಾಡ್ತೇನೆ ಸಮಾಜ ಸೇವೆ ಮಾಡ್ತೇನೆ ರಾಜಕೀಯ ಒಳೆಗ ಇರ್ತಿನಿ ರೀ ಎಲ್ಲಾ ಥರ ಮಾಡ್ಕೊಂಡು ಹೋಕ್ಕೆನಿ ನನ್ನ ಬಾಲ್ಯದ ನೆನಪು ಅಂದ್ರ ಇವರಿ ನಮ್ಮ ತಾಯಿ ಎಷ್ಟು ಕಷ್ಟ ಪಟ್ಲಲ್ಲಾ ಅವರು ಕಷ್ಟ ಪಟ್ಟಂಗ ನಾವು ಪಡ್ಬಾರದು ನಾಳೆ ನಮ್ಮ ಮಕ್ಳು ಅಷ್ಟು ಬಾ ಬಾ ಇದ್ರೊಳಗ ಇದು ಆಬಾಡ್ದ ಇನ್ನ್ ನಾವ ಮಾಡ್ಬೇಕ್ ಅನ್ನೋದು ನಾನು ತೆಲಿಯೊಳಗ ಬಂತು ಅದನ್ನ ಚಲಾ ಇಟ್ಕೊಂಡು ಗುರಿ ಮಾಡ್ಕೊಂಡು ಮತ್ತೆ ನಾನು ಮದ್ವಿ ಮಾಡ್ಕೊಂಡೆ ಮದ್ವಿ ಮಾಡಿ ಕೊಟ್ಮೇಲೆ ನಾ ಏನು ಖಾಲಿ ಕುಂಡ್ರಲಿಲ್ಲ ಎಲ್ಲಾ ಈ ರೀತಿ ಮಾ ಆ ರೀತಿ ನಮ್ಮ ತಾಯಿ ತಂದೆ ಕಷ್ಟ ಪಡೋದು ನೋಡಿ ಆ ರೀತಿ ಆಗ್ಬಾರ್ದು ನಮ್ಮ ಮಕ್ಳು ಬಾಲ್ಯೇದಾಗ ನನ್ನ ಮಕ್ಳು ಆ ರೀತಿ ಕಷ್ಟ ಪಡ್ಬಾರ್ದು ಅಂತೇಳಿ ನಾವು ಎಲ್ಲಾ ಇದು ಮಾಡ್ಕೊಂಡು ಎಲ್ಲಾರು ನಮ್ಮ ಆಜು ಬಾಜು ಇದ್ದೋರು ಅತ್ತಿ ಅನ್ನೋರು ಚಿಗಗುಳ ಅನ್ನೋರು ನೋಡು ಅನ್ನಪೂರ್ಣ ಸಣ್ಯೇಕಿರ್ತನ ಇಷ್ಟೆಲ್ಲ ಮಾಡ್ಕೊಂಡು ಬರಕತ್ತಾಳ ನೋಡು ಆಕಿನ ಕಲಿರಿ ಅಂತಿದ್ದರು ಆಜು ಬಾಜ್ದವರು ಶಾಲೆಯಾಗ್ನು ಹಂಗೆ ಅಂತಿದ್ರು ಗಣಿತ ಒಳಗ ಶಾನ್ಯಕ್ಕಿದ್ದೆ ಗಣಿತ ಮಾಡು ಪಟ್ಟಂತ ಲೆಕ್ಕ ಕೊಡದ್ಗ ಕುಪ್ಪುದ ಮೊಸ್ರ ಅಂತಿದ್ರು ನೋಡು ಅನ್ನಪೂರ್ಣ ಎಷ್ಟುಚಂದ ಪಟ್ಟಂತ ಲೆಕ್ಕ ಒಪ್ಪುಸ್ತಾಳೆ ಆಕಿ ನಡು ನಡುವೆ ಮಗ್ಗಿ ಕೇಳ್ತಿದ್ರು ಹಾ ಎರಡು ಒಂಬತ್ಲಿ ಎಷ್ಟು ಅಂತ ಹೀಗೆಲ್ಲ ಕೇಳ್ತಿದ್ರು ಪಟ್ ಪಟ್ ಪಟ್ ಪಟ್ ಆನ್ಸರ್ ಕೊಡ್ತಿದ್ದೆ ನೋಡು ಆಕಿ ಅನ್ನಪೂರ್ಣ ಎಷ್ಟು ಚೆನ್ನಾಗಿದಾಳ ಆ ಮೈಲಾರಪ್ಪನ ಮಗ್ಳು ನೋಡು ಆಕಿ ಎಷ್ಟು ಚೆನ್ನಾಗಿದಾಳ ಅಂತಿದ್ದರು ಎಲ್ಲವ್ವನ ಮಗ್ಳು ಶಾನ್ಯಾಕಿದಳ ಅಂತಿದ್ದರು ಹಂಗೆ ಆ ರೀತಿ ಹಂಗೆ ಸಮ ಒಟ್ಟು ಸಣ್ಣ ಮಕ್ಳಿದ್ದಾಗ ಒಂದು ಥರ ಮಾಡ್ಕೊಳ್ತಾ ಹೋಗೋದು ರೀ ಅವಾಗನ ಹಂಗೆ ಹಾಡು ಹೇಳ್ಕೊಳ್ತಾ ನಾನು ಗುನು ಗುನು ಗುನು ಅವಾಗಿಂದ ಹಾಡು ಹೇಳಾಕತ್ತಗಿ ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ಅಂತೇಳಿ ಸಣ್ಯೇಕಿರ್ತನ ನಾನು ಬಾಲ್ಯದಾಗ ಇದ್ದಾಗಿಂದನ ನಾನು ಹಾಡು ಹೇಳ್ತಾ ಬಂದೆ ಇವಾಗುನ ನಾ ಹಾಡು ಹೇಳ್ತಾನೆ ಅದಿನಿ ಯಾವಾಗರು ಬೇಜಾರದ ಹಾಡಾ ನಾ ಹೇಳೋದು ನಮ್ಮ ಮನ್ಸಿಗೆ ನೆಮ್ಮದಿ ಆಗಬೇಕಂದ್ರ ಹಾಡು ದೇವ್ಸ್ ದೇವ್ರ ಹಾಡು ಹೇಳ್ತೀನಿ ನಮ್ಗ ಯಾವ್ದು ನಮ್ಗ ಇಷ್ಟ ಆ ಹಾಡು ಕೇಳ್ಕೊತಾ ನಾನು ಜೀವನ ಕಳ್ದೀನಿ ಅದೆ ರೀತಿಯಾಗಿ ಈಗ್ಯೂ ನಮ್ಮ ಪ್ರೆಂಡ್ಸ್ ಎಲ್ಲ ನಾವು ಈಗೇನಂದ ಈಗ ಸದ್ಯ ಮಾತಾಡ್ರ ನಾವು ಸಣ್ಯರಿದ್ದಾಗ ಏನು ಮಾಡ್ತಿದ್ವಿ ಏನು ಮನ್ಯರ ನಾವೆಲ್ಲರು ನಾವು ಪ್ರೈಮರಿ ಸ್ಕೂಲ್ನ್ಯಾಗ ಎ ಒಂದರಿಂದ ಒಂದನೇಗೆ ಒಂದನೇ ಕ್ಲಾಸ್ನಿಂದ ಹಿಡ್ದು ಏಳನೇ ಕ್ಲಾಸ್ ಮುಟ ಕಲ್ತೀವಲ್ಲ ಅವ್ರೆಲ್ಲ ನಾವು ಸೇರಿ ಗುರುವಂದನ ಕಾರ್ಯಕ್ರಮ ಮಾಡೋಣ ಅಂತೇಳಿ ಈಗ ಮನ್ಯವ್ರು ನಾವು ಮಾತಾಡೀವಿ ರೀ ಈಗ ಅದನ್ನೆಲ್ಲ ನಾವು ಮಾಡ್ತೀವಿ ಈಗ ಮತ್ತೆ ಯಾಕಂದ್ರ ನಾವು ಸಣ್ಣರಿದ್ದಾಗ ಮತ್ತೆ ಮರಿಬಾರ್ದಲ್ಲ ನಮ್ಮ ಗುರುವಂದನ ಗುರುಗಳ ಕರ್ಸಿ ಅವ್ರ್ಗೆಲ್ಲಾ ಕಾರ್ಯಕ್ರಮನ ಇಟ್ಕೋಬೇಕಂದ ಮಾಡಿವಿ ನಾವು ಪೆಬ್ರವರಿ ಮಾರ್ಚ್ ಒಳಗೆ ಇಟ್ಟುಕೊಂಡು ಎಲ್ಲಾರನ್ನು ಕರಿಸಿ ಸರ್ಗಳ್ನ ಅವ್ರು ಸನ್ಮಾನ ಮಾಡಿ ನಾವೆಲ್ಲ ಗೆಳತಿಯರು ಸಣ್ಣವ್ರಿದ್ದಾಗ ಇದ್ದಾರ ವಷ್ಟ್ರು ಈಗ ದೊಡ್ಡ ದೊಡ್ರಾಗಿ ಎಲ್ಲಾರು ಬೇರೆ ಬೇರೆ ಊರಲ್ಲಿ ಇರ್ತಿವಿ ಎಲ್ಲಾರ ಒಂದೇ ಸಲ ಕೂಡಿ ನಾವೀಗ ಎಲ್ಲರು ಹೇಗಿದ್ದುಲೆ ನಾವು ಸಣ್ಣವರಿದ್ದಾಗ ಏನು ಮಾಡ್ತಿದ್ವಿ ಹಂಗೆ ಹಿಂಗ ಅಂತೇಳಿ ಮಾತಾಡ್ಕ ಮಾತಾಡ್ತಾ ನಾವೆಲ್ಲರು ಒಂದಿವ್ಸ ಕೂಡ್ತಿವೀಗ ನಾವೆಲ್ಲರು ಒಂಥರ ಖುಷಿ ಅದು ನಾವು ಸಣ್ಣವ್ರಿದ್ದಾರ ಎಲ್ಲರು ಈಗ ದೊಡ್ಡ್ರ ಆಗಿ ಒಂದು ನಾವು ಒಂದು ಮನೆ ಸ್ವಸ್ತ್ಯರಾಗೀವಿ ಮಕ್ಳು ಮಾಡೀವಿ ಮತ್ತೆ ಹಿಂಗಾಗಿ ಎಲ್ಲಾರು ನಾವು ಒಂತಟೆ ಕೂಡಿ ವಷ್ಟ್ರ ಮಕ್ಳು ಮರಿ ಈಗ ಎಲ್ಲಾರು ಒಂತಟೆ ಕೂಡಿ ನಮ್ಮ ಕನ್ನಡ ಶಾಲಿಯಾಗ ನಾವೆಲ್ಲಾರು ಕೂಡ್ತಿವೀಗ ಅದನ್ನ ನಾವು ಆ ಬಾಲ್ಯ ವಿವಾದ ಅವಾಗೆಲ್ಲ ನಾವು ನೆನೆಸ್ಕೊಂಡು ನಾವು ಈಗ ಮಾತಾಡ್ತಾ ಇರ್ತೀವಿ ರಿ ಈಗ ಆ ರೀತಿ ಮಾಡಿ ನಾವು ಮಾಡ್ಬೇಕಂತ ಮಾಡೀವಿ ಅದೇ ರೀತಿಯಾಗಿ ಮತ್ತು ನಮ್ಮ ಅಜ್ಜಾರು ಆತು ನಮ್ಮ ಕಾಕಾರಾತು ನಮ್ಮ ಚಿಕ್ಕಮ್ಮರಾತು ಆಮೇಲೆ ನಮ್ಮ ತಂಗಿ ಅಕ್ಕ ಅಣ್ಣ ತಮ್ಮ ಎಲ್ಲರು ಅಂತಿದ್ದರು ನೋಡಿ ಅನ್ನಪೂರ್ಣ ಇದ್ರಾಳ ಎಲ್ಲ ರೀತಿ ನೆಲಾ ಅವಾಗಿಲ್ಲ ರೀ ಕಲ್ಲು ಇರಲಿಲ್ಲ ನಾವು ಸಣ್ಣರಿದ್ದಾಗ ಕಲ್ಲು ಅಂತವ ಏನಿರಲಿಲ್ಲ ಕಲ್ಲು ಒರ್ಸಾಕ ನಾವೆಲ್ಲ ನೆಲ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಹಾಕ್ತಿದ್ವಿ ಈಗ ಹಳ್ಳಿ ಒಳಗೆಲ್ಲ ಮತ್ತೆ ನಾವು ಸಗಣಿ ತಂದು ಸಾರಿಸಿ ಮನೆಯಿಂದ ಆಕ್ಳ ಎತ್ತುಯ ಇರ್ತಿದ್ವು ಆಕ್ಳ ಸಗಣಿ ತಗೊಂಬಂದು ಸಾರಿಸಿ ರಂಗೋಲಿ ಹಾಕಿ ಮತ್ತು ಸಾ ದೇವ್ರ ಪೂಜೆ ಮಾಡಿ ಅಲ್ಲಿ ಹಿತ್ತಲ ಗಿಡಗಳಿದ್ರ ಹೂ ಹರ್ಕೊಂಬಂದು ಪೂಜ ಮಾಡಿ ಸಾಲಿಗೆ ಹೋಗ್ತಿದ್ವಿ ನಾವು ಮತ್ತೆ ಹಂಗಾ ಅವಾಗ ಏನು ರೀ ಈಗ ಈಗಿನ ಹುಡುಗ್ರುಗೆ ಹಂಗ ಈಗು ಅವಾಗ ನಾವು ಸಣ್ಣರಿದ್ದಾಗ್ ಶಾಲಿಗ್ ಹೋಗುದ್ ಭಾಳ್ ವ್ಯತ್ಯಾಸ ಐತಿ ನಾವು ಅವಾಗೆಲ್ಲಾ ಒಂದು ಅಂಗಿ ಇದ್ರೂ ಇದು ಇರ್ತಿದಿಲ್ಲ ಇದಿದ್ರ ಜಂಪರ್ ಇರ್ತಿದಿಲ್ಲ ಆ ರೀತಿ ನಾವು ಜೀವನ ಮಾಡೀವಿ ನಾವು ನಿಜ್ವಾಗ ಹೇಳ್ಬೇಕಂದ್ರ್ ನಾವು ತಂದೆ ತಾಯಿ ಎಷ್ಟು ಕಷ್ಟ ಪಟ್ಟು ನಮ್ಗೆ ಸಣ್ಣ ಮಕ್ಳು ಇದ್ದಾಗ ಮಾಡ್ಯಾರ ನಾವಾ ಈಗ ಅವ್ರ್ಗೆ ನಾವು ನಿಜ್ವಾಗ ಒಂದು ಅವ್ರ್ಗ ನಾಲ್ಕು ಅಕ್ಷರ ಕಲ್ಸಿದಕ್ಕೆ ನಾವು ಈಗ ನಾವು ಅವ್ರ್ಗೆ ಋಣ ತೀರ್ಸ್ದಂಗ ಆಗೇವಿ ಆ ರೀತಿ ಒಂದು ಹೆಸ್ರು ತಗೊಂಡು ಯ ಒಂದು ಊರು ಬಿಟ್ಟು ಒಂದು ಊರ್ಗ ಬಂದು ನಾವು ಜೀವನ ಮಾಡಿ ನಾವು ಸಣ್ಣವರಿದ್ದಾಗ ದೊಡ್ರಾಗಿ ಎಲ್ಲ ನಾವು ಜೀವನ ಮಾಡಿ ಬಹಳ ನೆನ್ಪು ಇವು ಬಾಲ್ಯದ ನೆನ್ಪು ಭಾಳ ಬರ್ತವು ನಾನು ನಿಜ್ವಾಗ ಹೇಳ್ಬೇಕಂದ್ರ ನಿಜ್ವಾಗಲೂ ನಾನಾ ಕಾ ಈವ್ ಭೂಮಿಯಾಗ್ ಹುಟ್ಟಿದಕ್ಕು ಸ್ವಾರ್ಥಕ ಐತಿ ಸಣ್ಣ ಹುಡ್ಗಿಯಿಂದ ಈಗ ದೊಡ್ಡ ಈಗ ನಲವತ್ತು ಮೂರು ಏಜ್ ಅಂದ್ರ ನಾನು ಒಂದು ಸಾಧನೆ ಮಾಡೀನಿ ಅದೇ ರೀತಿಯಾಗಿ ಈಗ ಎಲ್ಲ ನಮ್ಮದು ಬಾಲ್ಯದ್ದಂದ್ರ ಈಗೆಲ್ಲ ನಾವು ಪ್ರೆಂಡ್ಸ್ ಎಲ್ಲ ಕೂಡ್ತಿವಿ ಈಗ ಗೆಳತಿಯರೆಲ್ಲ ಕೂಡಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಮಾಡೇವಿ ರಿ ಇದಾ ಬಾಲ್ಯವ ನೆನಪು ನಾವು ನಾಳೇನು ಮಾಸ್ತಗೆಲ್ಲ ನಾವು ಅಷ್ಟುರು ಕೂಡ್ಕೊಂಡು ನಾವು ಏನು ಮಾಡ್ದ ಎಲ್ಲ ಮಾತಾಡ್ತೀವಿ ರಿ ನಾ ಹಾಗೇ ಫ್ರೆಂಡ್ಸ್ ಎಲ್ಲ ಸೇರ್ತಿವಿ ನಾವು ಈಗ ಸೇರಿಬಿಟ್ಟು ನಾವು ಎಲ್ಲಾ ಥರನು ನಾಳೆ ಏನು ಮಾಡಬೇಕು ಏನು ಬಿಡ್ಲ ಏನ್ ಟೂರ್ ಅವಾಗ್ ಹೆಂಗ್ ಮಾಡಿದ್ವಿ ಈಗೇಲೆ ಮತ್ ಎಲ್ ಹೋಗಿದ್ದೆನ ಟೂರ್ಗೆ ಹಂಗ ಇಂಗೆ ಅಂತೆಲ್ಲ ಮಾತಾಡಿ ನಾವ್ ಬಾಲ್ಯವ್ದೆಲ್ಲ ನೆನಪ್ ಮಾಡ್ಕೊಂಡು ನಾವು ಈಗ ಮನೆ ಮನ್ಯಾರ್ನ ನೆನ್ಪು ಮಾಡ್ಕೊಂಡೆನ ಈಗ ಮತ್ತು ದಯವಿಟ್ಟು ಈಗ ಮತ್ತೆ ನಾವು ನೆನ್ಪು ಮಾಡ್ಕೊಳಕತ್ತಿವಿ ಮಾಡ್ಕೊಂಡಿದ್ದ ನಾವು ಇದಾತು ದಾ ಅದಕ್ಕೆ ಈ ರೀತಿ ನಾವು ಬಾಲ್ಯದಾಗ ಈ ರೀತಿ ನಾವು ಮಾಡಿವ ನೋಡ್ರಿ ಎಲ್ಲಾ ಥರಾನು ಹೋಗಿ ಬಂದವು ಟೂರ್ಗೆ